ನನಗೆ ನನ್ನದೇ ಆದಂತಹ ವೈಯಕ್ತಿಕ ಗುರಿಗಳು ಇರುವಂಥವು ಜೊತೆಗೆ ಕನಸುಗಳು ಕೂಡ ಇರುವಂಥದ್ದು ಅವುಗಳನ್ನ ಸಾಧಿಸಲು ನನಗೆ ಯಾರು ಪ್ರೇರಣೆ ಅಂತಂದ್ರೆ ನನ್ನ ಗುರುಗಳು ಅಥ್ವಾ ಶಿಕ್ಷಕರೇ ನನಗೆ ಪ್ರೇರಣೆ ನಾನು ಪ ಕಾಲೇಜಿನ ಉಪನ್ಯಾಸಕಿ ಆಗಿ ನನ್ನ ಒಂದು ಕನಸು ಏನು ಅಂದರೆ ನನ್ನ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಭವಿಷ್ಯವನ್ನು ಅವ್ರಿಗೆ ಒದಗಿಸ್ಬೇಕು ಅನ್ನುವಂಥದ್ದೇ ಈ ಒಂದು ನನ್ನ ಕನಸು ಅದಕ್ಕೆ ನಾ ಏನು ಸಾಕಷ್ಟು ನನ್ನ ಪರಿಶ್ರಮ ಮೀರಿ ಪ್ರಯತ್ನವನ್ನು ನಾನು ಮಾಡ್ತಾ ಇರುವಂಥದ್ದು ಮಕ್ಕಳ ಭವಿಷ್ಯವೇ ನನ್ನ ಒಂದು ಗುರಿ ಎನ್ನುವಂಥದ್ದು ಹೀಗಾಗಿ ನಾನು ಬಾಲ್ಯದಿಂದಲೂ ಕೂಡ ನನ್ನ ಶಿಕ್ಷಕರೇ ನನಗೆ ಪ್ರೇರಣೆ ಆಗಿರುವಂಥದ್ದು ಅವರು ನಮಗ್ ನನ್ನ ಬೆಳೆಸುವ ರೀತಿಯೂ ಕೂಡ ಅದೇ ರೀತಿಯಾಗಿರುವಂಥದ್ದು ನನ್ನ ಶಿಕ್ಷಕರು ಕೂಡ ನಮಗೆ ಅಷ್ಟಂತ ಪ್ರಾಮಾಣಿಕವಾಗಿ ಪ್ರಯತ್ನದಿಂದ ಏನು ಮಾಡ್ತಿದ್ದರು ನನ್ನ ಓದ್ಸಿದ್ದಾರೆ ಬರ್ಸಿದ್ದಾರೆ ನನ್ನ ಬೆಳ್ಸಿದ್ದಾರೆ ತಿದ್ದಿದ್ದಾರೆ ಹೀಗಾಗಿ ನಾನೂ ಕೂಡ ನನ್ನ ಮಾ ವಿದ್ಯಾರ್ಥಿಗಳು ಕೂಡ ಮಕ್ಕಳಂತೆ ಅವ್ರನ್ನು ಬೆಳೆಸಬೇಕು ಅನ್ನುವಂಥ ಒಂದು ನನ್ನ ಕನಸು ಜೊತೆಗೆ ದೇಶದ ಎಲ್ಲ ಉನ್ನತ ಒಂದು ಹುದ್ದೆಗಳಿಗೆ ನನ್ನ ಮಕ್ಕಳನ್ನೆಲ್ಲ ನನ್ನ ವಿದ್ಯಾರ್ಥಿಗಳು ಮಕ್ಕಳಂದರೆ ವಿದ್ಯಾರ್ಥಿಗಳು ಅವರನ್ನೆಲ್ಲ ನಾನು ಬೆ ಒಂದು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಬೇರೆಯವರು ಅದನ್ನು ಮಾಡಿದರು ಅದನ್ನು ಮಾಡಿದರು ಅನ್ನುವಂಥದ್ದನ್ನ ನಾ ಯಾವತ್ತೂ ಕೂಡ ಏನೂ ಮಾಡಿಲ್ಲ ನೋಡಿಲ್ಲ ನನ್ನ ವಿದ್ಯಾರ್ಥಿಗಳೇ ನನ್ನ ಕನಸು ಅನ್ನುವಂಥ ಒಂದು ರೀತಿಯಲ್ಲಿ ನನ್ನ ಕೆಲಸವನ್ನು ನಾ ಅಷ್ಟೇ ಪ್ರಾಮಾಣಿಕವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ನನ್ನ ಈಗ ಅದೇ ಹೇಳಿದೆವಲ್ಲ ಈಗ ನನ್ನ ವಿದ್ಯಾರ್ಥಿಗಳಿಗೆ ಇಂದಿನ ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಅವರಿಗೆ ಸ್ಪರ್ಧೆಗಳಿಗೆ ಮುಂಚೂಣಿಯಾಗಿ ಏನೇನು ಮಾಡಬೇಕು ಅನ್ನುವಂಥದನ್ನು ಈಗಲಿಂದಲೇ ಅವರಿಗೆ ನಾ ಏನು ಮಾಡ್ತೀನಿ ಹೇಳ್ತಾ ಹೋಗ್ತಾ ಇರ್ತೀನಿ ಒಂದು ಪ್ರತಿಯೊಂದು ಕ್ಲಾಸಿನಲ್ಲಿ ಕೂಡ ಅವರ ಭವಿಷ್ಯದ ಉನ್ನತಿಗಾಗಿ ಇಂದಿನ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೆ ಕುವೆಂಪು ಹೇಳ್ತಾರೆ ಏನು ಅಂದ್ರೆ ಹಿಂದಿನ ಒಂದು ಕಾಲದಲ್ಲಿ ಮುಂದೆ ಗುರಿ ಇತ್ತು ಹಿಂದೆ ಗುರು ಇದ್ದ ಓಡುತ್ತಿತ್ತು ವೀರರ ದಂಡು ಅನ್ನುವಂಥದ್ದು ಆದರೆ ಈಗಿನ ಒಂದು ಪರಿಸ್ಥಿತಿ ಹೆಂಗಾದ್ಯದಂದ್ರೆ ಮುಂದೆ ಗುರಿಯಿಲ್ಲ ಹಿಂದೆ ಗುರುವಿಲ್ಲ ಓಡುತ್ತಿದೆ ಹೇಡಿಗಳ ಒಂದು ದಂಡು ಅನ್ನುವಂತಹ ಒಂದು ಮಾತನ್ನು ನಾವಿಲ್ಲಿ ಸ್ಮರಿಸುವಂಥದ್ದು ಹೀಗೆ ವಿದ್ಯಾರ್ಥಿಗಳಲ್ಲಿ ಓದುವಂಥ ಆಸಕ್ತಿ ಕಡಿಮೆ ಆಗ್ತದೆ ಕಾರಣ ಅನ್ನುವಂಥದ್ದು ಈ ಮೊಬೈಲ್ ಅನ್ನುವಂಥ ಒಂದು ತಂತ್ರಜ್ಞಾನ ಅದಕ್ಕಾಗಿ ಆ ಮಕ್ಕಳಿಗೆ ನಾವು ಸತತವಾಗಿ ಪ್ರೋತ್ಸಾಹಿಸ್ತಾ ಒಂದು ಉತ್ತಮದಂಥ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಹೋಗಲು ಬೆಂಬಲಿಸ್ತಾ ಅವರನ್ನು ಹುರಿದುಂಬಿಸಿದ್ದೇ ಆದ್ರೆ ಮಕ್ಕಳಲ್ಲೂ ಕೂಡ ಇರುವಂಥ ಒಂದು ಅಗಾಧವಾದಂಥ ಒಂದು ಪ್ರತಿಭೆ ಹೊರಗೆ ಬರ್ತದೆ ಆ ಕಾರಣಕ್ಕಾಗಿ ಮಕ್ಕಳನ್ನು ಪ್ರತಿ ಹಂತದಲ್ಲೂ ನಾವು ಪ್ರೇರೆಪಿಸ್ಲೇ ಬೇಕಾಗಿರುವಂಥದ್ದು ಅದು ಅವಶ್ಯವಾಗಿ ಕೂಡ ನಾ ಅದನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ನನ್ನ ಸುತ್ತಮುತ್ತಲಿನ ಒಂದು ನಾನು ಜನ ಸಮದಾಯನು ಸಮುದಾಯವನ್ನು ಗಮ್ನಿಸ್ತಾ ಹೋದರೆ ನನಗೆ ಅನಿಸುವಂಥದ್ದು ನಾ ಬೇರೆಯವರು ಬೇರೆಯವರದು ನಾನು ಏನೂ ತಿದ್ದಲು ಸಾಧ್ಯ ಇಲ್ಲ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ದೆವು ಅಂತಂದ್ರೆ ಅದನ್ನು ಗುರ್ತಿಸೋವಂತವ್ರ್ ಎಷ್ಟೋ ಜನ ಇರ್ತಾರೆ ಅದಕ್ಕಾಗಿ ನನ್ನ ವಿದ್ಯಾರ್ಥಿಗಳು ಕೂಡ ಏನು ಮಾಡಬೇಕು ನನ್ನ ಒಂದು ಮಾಡ್ತಾ ಇರುವಂಥ ಕೆಲಸಗಳನ್ನು ಅವರು ನೋಡಿ ಕಲಿಯಬೇಕು ಅನ್ನುವಂಥದ್ದು ಈಗ ಮಗು ಕಿ ಹೇಳುವುದರಿಂದ ಏನು ಮಾಡಂಗಿಲ್ಲ ಮಗು ಕಲಿಯಂಗಿಲ್ಲ ಮಗು ನೀ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಸುಳ್ಳು ಹೇಳಬಾರ್ದು ನೀ ನಿಜನೇ ಹೇಳಬೇಕು ಅಂತ ಮಗುವಿಗೆ ನಾವು ಸತತವಾಗಿ ಹೇಳ್ತ ಹೋದರೆ ಮಗು ಖಂಡಿತ ಕಲಿಯೋದಿಲ್ಲ ನಾವು ತಂದೆ ತಾಯಿಗಳಾಗಲಿ ಶಿಕ್ಷಕರಾಗಲಿ ಅದನ್ನೇ ನಾವು ಮಾಡ್ತಾ ಇರುವಂಥದ್ದನ್ನ ನೋಡಿ ಮಗು ಏನು ಮಾಡ್ತದೆ ಕಲಿಯುವಂಥದ್ದು ಅದಕ್ಕಾಗಿ ಮಗುವಿನ ಮುಂದೆ ನಾವು ಏನು ಮಾಡ್ಬೋದು ಸುಳ್ಳು ಹೇಳಬಾರ್ದು ಅಂತನ ಮಕ್ಕಳಿಗೆ ಹೇಳಿ ಮಕ್ಕಳ ಮುಂದೆಯೇ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿದಿವಿ ಅಂದ್ರೆ ಅದು ಅನ್ಕೋತದೆ ಅಪ್ಪ ಸುಳ್ಳು ಹೇಳಿದ್ರೆ ನಡೆಯುತ್ತೆ ದೊಡ್ಡೋರು ಆದಮೇಲೆ ಸುಳ್ಳು ಹೇಳ್ಬೌದು ಅನ್ನುವಂಥ ಒಂದು ಮಾತ್ಗಳ್ನ ಏನಾಗ್ತೈತತ ವಿಚಾರ ಹುಟ್ಟುವಂತದ್ದು ಕಲ್ಪನೆ ಬರುವಂತದ್ ವಿಚಾರ ಹುಟ್ಟುವಂಥದ್ದು ಕಲ್ಪನೆ ಬರುವಂಥದ್ದು ಆ ಕಾರಣಕ್ಕಾಗಿ ಮಕ್ಕಳು ಮುಂದೆ ಯಾವ ಕಾರಣಕ್ಕಾಗಿಯೂ ನಾವೇನು ಮಾಡ್ಬೋದು ಸುಳ್ಳು ಹೇಳಬಾರ್ದು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಮಕ್ಕಳ್ ಮುಂದ್ ಯಾವ ಕಾರಣಕ್ಕಾಗಿಯೂ ನಾವೇನ್ ಮಾಡ್ಬೋದು ಸುಳ್ ಹೇಳ್ಬಾರ್ದು ಅನ್ನುವಂತದ್ದು ಈ ರೀತಿಯಾಗಿ ನಿಮಗೆ ನಮ್ಮ ವೈಯಕ್ತಿಕ ಒಂದು ಗುರಿಗಳನ್ನು ನಾವು ಗಮನಿಸ್ತಾ ಹೋದ್ರೆ ನನ್ನ ಜೀವನದ ಮುಖ್ಯ ಗುರಿ ಅಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಪರಿಶ್ರಮ ಹಾಕುವಂಥದ್ದು ನಾನು ಚಿಕ್ಕ ವಯ್ಸಿನ ದಿಂದಲು ಬಾಲ್ಯದಿಂದಲೂ ಕೂಡ ಏನು ಅಂದ್ರೆ ಶಿಕ್ಷಕಿ ಆಗಬೇಕು ಅನ್ನುವಂಥ ರೀತಿ ಕನಸನ್ ಹೊತ್ತಿದ್ದೆ ಅದಕ್ಕೆ ಸತತವಾಗಿ ನಾನು ದುಡಿತಾ ಬಂದಂಥವಳು ಈ ಕಾರಣದಿಂದ ನನಗೆ ಇರುವಂತಹ ಒಂದು ಮುನ್ನೂರೈವತ್ತು ಮಕ್ಕಳಲ್ಲಿ ನಾನು ಕಲಿಸುವಂಥ ಒಂದು ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿಗಳು ಸಂಖ್ಯೆ ಮುನ್ನೂರೈವತ್ತು ಆ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಒಂದು ಮನಸ್ಸನ್ನು ಮುಟ್ಟುವಂಥ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತೀನಿ ಆ ಎಲ್ಲಿ ಆದರೆ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಕೂಡ ನಮ್ಮ ನಾವು ಹೇಳುವಂಥದ್ದನ್ನು ಪಾಲಿಸ್ತಾರ ಅನ್ನುವಂಥದ್ದಲ್ಲ ಆದರೆ ನಾವು ಮಾಡಿರುವಂತಹ ಒಂದು ಪ್ರಯತ್ನದಲ್ಲಿ ಒಂದು ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ನಾವು ಮಾಡಿರುವ ನಾವು ಹೇಳುವಂಥ ವಿಚಾರಗಳನ್ನೋ ತಿಳಿದುಕೊಂಡು ಅವರು ಕಲಿತ್ರೆ ಅದಕ್ಕಿಂತ ಹೋಗೊ ಸಂತೋಷವಾದಂಥ ವಿಚಾರ ಮತ್ತೊಂದಿಲ್ಲ ಹೀಗಾಗಿ ಅಂತ ಹೇಳಿದೆವಲ್ಲ ಇದಕ್ಕೆ ನನ್ನ ಮುಕ್ತವಾದಂಥ ಒಂದು ಪ್ರೇರಣೆ ಅಂದ್ರೆ ನನ್ನ ಶಿಕ್ಷಕರು ನನ್ನ ಶಿಕ್ಷಕರು ಕೂಡ ನಮ್ಮ ಒಂದು ವಿದ್ಯಾಭ್ಯಾಸದ ಒಂದು ಹಂಬಲಕ್ಕಾಗಿ ಸಾಕಷ್ಟು ದುಡ್ದಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಕೂಡ ಏನು ಮಾಡಿದ್ದೀನಿ ನನ್ನ ಪ್ರಯತ್ನವನ್ನು ಹಾ ಮಾಡ್ತಾ ಇದ್ದೀನಿ ದಾಪುಗಾಲನ್ನು ಹಾಕ್ತಾ ಇದ್ದೀನಿ ಯಾವ ವಿದ್ಯಾರ್ಥಿಗಳು ತೊಂದರೆಯಿಂದ ಇದ್ದಾರೋ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರಲ್ಲ ಅವರಿಗೆಲ್ಲ ಪ್ರತ್ಯೇಕವಾಗಿ ಕ್ಲಾಸುಗಳನ್ನು ತೆಗೆದುಕೊಂಡು ಅವರು ಪ್ರತ್ಯೇಕವಾಗಿ ಏನು ವಿದ್ಯಾಭ್ಯಾಸವನ್ನು ಹೇಳ್ತ ಎಷ್ಟು ಸಾಧ್ಯ ಆಗ್ತದೆ ಅವರನ್ನ ಏನು ಮಾಡ್ತಾ ಇದ್ದೀನಿ ಮುಂದೆ ತರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ಒಂದು ಕಾರಣದಿಂದಾಗಿ ಪ್ರತೀ ವರ್ಷವು ಕೂಡ ನನ್ನ ಒಂದು ವಿಷಯದಲ್ಲಿ ಏನಾಗ್ತದೆ ಅಂದ್ರೆ ಅತೀ ಹೆಚ್ಚು ವಿದ್ಯಾರ್ಥಿಗಳು ಏನು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಪಾಸಾಗ್ತಾ ಇರುವಂಥದ್ದು ಅತಿ ಸಂತೋಷದಾಯಕದಂಥ ಒಂದು ವಿಚಾರ ಅದಕ್ಕಾಗಿ ಮ ಹೇಳ್ತಾರೆ ನಾವು ಬೇರೆ ಮಕ್ಕಳಿಗೆ ಅನ್ಯಾಯ ಮಾಡಿದ್ದೇವೆ ಅಂತಂದ್ರೆ ಕಲಿಸುವಂಥ ಒಂದು ವಿಚಾರದಲ್ಲಿ ವಿದ್ ಅದರಲ್ಲಿ ಈ ಜಗತ್ತಿನಲ್ಲಿ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರುವಂಥದ್ದು ಆ ವೃತ್ತಿಗೆ ನಾವು ಅನ್ಯಾಯವನ್ನು ಎಸಗಿದ್ದೇ ಆದ್ರೆ ಕಲಿಸುವಂಥ ವಿಚಾರದಲ್ಲಿ ನಾವು ಮಕ್ಕಳಿಗೆ ಮೋಸ ಮಾಡಿದ್ದೇವೆ ಆದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳಿಗೂ ಕೂಡ ಅಂಥ ಒಂದು ಶಿಕ್ಷಕರು ಏನು ಮಾಡ್ತಾರೆ ಬೆನ್ನು ಬೀಳ್ತಾರೆ ಅಂಥವರೇ ಗಂಟು ಬೀಳ್ತಾರೆ ಅನ್ನುವಂಥದ್ದು ನನ್ನ ಒಂದು ಕಲ್ಪನೆ ನನ್ನ ಒಂದು ವಿಚಾರ ಆ ಕಾರಣಕ್ಕಾಗಿ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಯಾವತ್ತೂ ಕೂಡ ನಾನು ಮಕ್ಕಳಿಗೆ ಏನೂ ಮಾಡಂಗಿಲ್ಲ ಅನ್ಯಾಯ ಮಾಡಬಾರ್ದು ಅನ್ನುವಂಥ ಒಂದು ಕನಸನ್ನು ಹೊತ್ತಿರುವಂಥದ್ದು ಆಮೇಲೆ ಹಿಂದಿನ ಒಂದು ಸಂದರ್ಭದಲ್ಲಿ ಕೂಡ ಶಿಕ್ಷಕರು ಮತ್ತು ಮಕ್ಕಳ ವಿದ್ಯಾರ್ಥಿಗಳ ಒಂದು ಸಂಬಂಧ ಅಷ್ಟೇ ಪವಿತ್ರವಾಗಿರುವಂಥದ್ದು ಇತ್ತು ಶಿಕ್ಷಕರು ಮಕ್ಕಳನ್ನು ಏನು ಮಾಡ್ತಿದ್ದರು ದಂಡಿಸಿ ಆದರೂ ಅವರಿಗೆ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದರು ಆದ್ರೆ ಇಂದಿನ ಮಕ್ಕಳಿಗೆ ದಂಡಿಸೋ ಹಾಗಿಲ್ಲ ಅವರಿಗೆ ಪ್ರೀತಿಯಿಂದ ಅವ್ರನ್ನು ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇ ಆದರೆ ಎಂಥ ಒಂದು ಮಕ್ಕಳು ಕೂಡ ನಮ್ಮ ಮಾತನ್ನು ಕೇಳಿ ಏನು ಮಾಡ್ತಾವೆ ಉಜ್ವಲವಾದಂಥ ಭವಿಷ್ಯವನ್ನು ನಿರ್ಮಿಸ್ಕೊಳ್ತಾರೆ ಆ ಕಾರಣಕ್ಕೆ ಇಲ್ಲಿ ಮ ಏನು ಆ ಮಗುವಿನ ಒಂದು ಭವಿಷ್ಯವೇ ಉಜ್ವಲ ಭವಿಷ್ಯವೇ ಒಂದು ನಮ್ಮ ಕನಸಾಗಿರಬೇಕು ಅನ್ನುವಂಥದ್ದು ನಾ ಶಾಲಾ ಮಗು ಆಗಿರುವಂಥ ಒಂದು ಸಂದರ್ಭದಲ್ಲಿ ನನಗೆ ಕನ್ನಡ ಒಬ್ಬ ಶಿಕ್ಷಕರು ಇದ್ದರು ಆ ಕನ್ನಡ ಶಿಕ್ಷಕಿ ಅಂದರೆ ನನಗೆ ವಿಪರೀತವಾದಂಥ ಒಂದು ಕುತೂಹಲ ಅವರ ಮೇಲೆ ಒಂದು ಅಭಿಮಾನ ಅವ್ರ ಮೇಲೆ ಒಂದು ಪ್ರೀತಿ ಈ ಕಾರಣಕ್ಕಾಗಿ ಅವರನ್ನು ಭಾಳ ಅವ್ರು ಅಷ್ಟೇ ಪ್ರಾಮಾಣಿಕವಾಗಿ ಏನು ಮಾಡ್ತಿದ್ದರು ಕೆಲಸವನ್ನು ಮಾಡುವಂಥದ್ದು ಈ ಕಾರಣದಿಂದ ನನ್ನ ಒಂದು ಬಾಲ್ಯ ಅಂದರೆ ನಾನು ಕನಸನ್ನು ಹೊತ್ತಿರುವಂಥದ್ದು ನಾನು ಕೂಡ ಕನ್ನಡ ಶಿಕ್ಷಕಿ ಹಾಗೆಯೇ ಮುಂದುವರಿಬೇಕು ಅನ್ನುವಂಥ ರೀತಿಯಲ್ಲೇ ಕನಸನ್ನು ಹೊತ್ತುಕೊಂಡು ಅದೇ ಒಂದು ನಿಟ್ಟಿನಲ್ಲಿ ಓದ್ತಾ ಬಂದೆ ಇಂದು ನನ್ನ ಆ ಶಿಕ್ಷಕಿಯ ಶಿಕ್ಷಕರ ಮುಂದೆ ಈಗೇನು ನಾನೊಬ್ಬ ಕಾಲೇಜಿನ ಉಪನ್ಯಾಸಕಿಯಾಗೀನಿ ಎನ್ನುವಂಥದ್ದನ್ನು ಹೆಮ್ಮೆಯಿಂದ ಅವ್ರು ನನ್ನ ಹತ್ರ ಹೇಳ್ಕೊತಾರೆ ಅದಕ್ಕಾಗಿ ನಮ್ಮ ಮಕ್ಕಳು ಕೂಡ ನನಗಿಂತಲೂ ಕೂಡ ಏನು ಉನ್ನತವಾದಂಥ ಒಂದು ಹುದ್ದೆಗೆ ಹೋಗಬೇಕು ಅನ್ನುವಂಥದ್ದೇ ನಮ್ಮ ಒಂದು ಗುರಿ ಆಗಿರುವಂಥದ್ದು ಅದಕ್ಕಾಗಿ ಮಕ್ಕಳ ಒಂದು ಉನ್ನತ ಭವಿಷ್ಯಕ್ಕಾಗಿ ನಾವು ಪರಿಶ್ರಮ ಪಡುವಂಥದ್ದು ಇನ್ನೂ ಒಂದು ಹೇಳಬೇಕು ಅಂದ್ರೆ ಇನ್ನೂ ಒಂದು ವಿಷಯ ಹೇಳೋದು ಅಂತಂದ್ರಂದ್ರೆ ಮಕ್ಕಳ ಒಂದು ಉನ್ನತ ಒಂದು ಭವಿಷ್ಯಕ್ಕಾಗಿ ಪರಿಶ್ರಮ ನಾವು ಪಟ್ಟಿದ್ದೇವೆ ಅಂತಂದ್ರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಇತ್ತು ಅದಂದ್ರೆ ಭಗವಂತ ನಮಗೆಲ್ಲಾದರೂ ನಮ್ಮ ಮುಂದಿನ ಒಂದು ನಮ್ಮ ಮಕ್ಕಳಿಗೂ ಕೂಡ ಏನು ಮಾಡ್ತಾನೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ನಾವು ಇಲ್ಲಿ ಕೇಳುವಂಥದ್ದು ಹೇಳುವಂಥದ್ದು ಏನು ಅಂತಂದ್ರೆ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬ ಶಿಕ್ಷಕರು ಏನು ಮಾಡಕು ಪರಿಶ್ರಮ ಪಡುವಂಥದ್ದು ಇಂದಿನ ಯುವಕರೇ ನಾಳಿನ ನಮ್ಮ ನಾವು ಈ ಜಗತ್ತಿನ ಈ ದೇಶದ ಒಂದು ಉನ್ನತ ಭವಿಷ್ಯ ನಿರ್ಮಿಸುವಲ್ಲಿ ಸಹಾಯಗುಕ್ಕರಾಗುವಂಥವ್ರು ಆ ಕಾರಣದಂತಾಗಿ ಅವರಿಗೆ ಪ್ರಾಥಮಿಕ ಹಂತದಿಂದಲೇ ಏನು ಮಾಡಕು ಉನ್ನತವಾದಂಥದ್ದು ಭವಿಷ್ಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಕು ಪ್ರಯತ್ನ ಮಾಡಲೇ ಬೇಕು ಅನ್ನುವಂಥದ್ದು ಪ್ರತಿಯೊಂದು ಮಗು ಕೂಡ ನನ್ನ ಮಗು ಅಂತ ತಿಳಿದುಕೊಂಡು ನಾವು ಬೋಧನೆ ಮಾಡಿದ್ದೇ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಉನ್ನತ ಹಂತಕ್ಕೆ ಹೋಗೋದರಲ್ಲಿ ಎರಡು ಮಾತುಗಳಿಲ್ಲ ಮಕ್ಕಳನ್ನು ಶಾಲೆಗೆ ಕಳ್ಸಿದ್ದಾರೆ ಅಂತಂದ್ರೆ ಅದು ತಂದೆ ತಾಯಿಯ ಒಂದು ಜವಾಬ್ದಾರಿ ಮುಗಿಯಿತು ಅನ್ನುವಂಥದ್ದಲ್ಲ ತಂದೆ ತಾಯಿಗಳ ಜೊತೆ ಶಿಕ್ಷಕರ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯಾವಾಗಿರುವಂಥದ್ದು ತಂದೆ ತಾಯಿ ಶಿಕ್ಷಕರು ಈ ಸ ಮತ್ತು ಸಮಾಜ ಈ ಮೂರು ಏನು ಅತಂದ್ರ ತ್ರಿಕೋನ ಆಕಾರದಲ್ಲಿ ಏನು ಮಾಡ್ತಾವೆ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಸಹಾಯಕ ಆಗುವಂಥದ್ದು ಆ ಕಾರಣಕ್ಕಾಗಿ ಆ ಮಕ್ಕಳ ಒಂದು ಭವಿಷ್ಯವನ್ನು ಉಜ್ವಲಗೊಳಿಸುವಂಥ ಒಂದು ಹಿನ್ನೆಲೆಯಲ್ಲಿ ಈ ತ್ರಿಕೋನ ಪಾತ್ರದಲ್ಲಿ ಪಾತ್ರವಹಿಸುವಂತಹ ಶಿಕ್ಷಕರು ಸಮಾಜ ಮತ್ತು ಪೋಷಕರು ಪ್ರಯತ್ನ ಪಡಬೇಕು ಅನ್ನುವಂಥದ್ದೇ ನನ್ನ ಒಂದು ವಿಚಾರ ಅದಕ್ಕಾಗಿ ಇನ್ನೂ ಒಂದು ಕೊನೆಯದಾಗಿ ನಾ ಇಲ್ಲಿ ಹೇಳುವಂಥ ವಿಚಾರ ಏನು ಅಂತಂದ್ರೆ ನಮ್ಮ ಬದುಕಿಗೆ ಒಂದು ಗುರಿ ಎನ್ನುವಂಥದ್ದು ಭಾಳಷ್ಟು ಆವಶ್ಯಕವಾಗಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳು ಕೂಡ ನಾ ಅದನ್ನೇ ಹೇಳುವಂಥದ್ದು ಬದುಕಿಗೆ ಗುರಿ ಎನ್ನುವಂಥದ್ದು ಇದ್ದಾಗ ಮಾತ್ರ ಮನುಷ್ಯ ಏನು ಮಾಡ್ತಾನೆ ಆ ಕನಸಿನ ಬೆನ್ನು ಹತ್ತಿ ಮಾತ್ರ ಹೋಗ್ಲಕ್ಕ ಸಾಧ್ಯ ಏನೋ ಒಂದು ಕನಸು ಇಟ್ಟುಕೊಂಡು ಏನೋ ಒಂದು ಇನ್ನೊನ್ ಇನ್ನೆನ್ ಇನ್ನೆಲ್ಲೋ ಹೋಗುವಂಥದ್ದರಿಂದ ಏನಾಲ ಗುರಿ ಮುಟ್ಟಕ್ಕೆ ಸಾಧ್ಯ ಇರುವುದಿಲ್ಲ ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಸತತವಾದಂಥ ಪರಿಶ್ರಮ ಏನು ಸತ್ಯ ನಂಬಿಕೆ ವಿಶ್ವಾಸದಂತಹ ಒಂದು ವಿಚಾರಗಳನ್ನೋ ಅಳವಡಿಸಿಕೊಂಡು ಮುಂದುವರೆದಿದ್ದೇ ಆದ್ರೆ ಉನ್ನತ ಒಂದು ನಾವು ಸ್ಥಾನವನ್ನು ತಲುಪ್ಬೋದು ಬ್ ಸುಭದ್ರವಾದಂಥ ಒಂದು ದೇಶವನ್ನು ಕಟ್ಬೋದು ನಮ್ಮ ಸಮಾಜವನ್ನು ಪ್ರಬಲವಾಗಿ ಬಳಸ್ಲಿಕ್ ಸಾಧ್ಯ ಅನ್ನೋದು ಇದು ಕೇವಲ ಒಬ್ಬರು ಇಬ್ಬರು ಮಾಡುವಂಥ ವಿಚಾರವಲ್ಲ ಎಲ್ಲರೂ ಕೂಡ ಇದಕ್ಕೆ ನಾವು ಪರಿಶ್ರಮ ಹಾಕಲೇಬೇಕು ನನ್ನ ಒಂದು ಆಸೆ ನನ್ನ ಕನಸು ನನ್ನ ಗುರಿ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳ ಉನ್ನತ ಭವಿಷ್ಯಕ್ಕಾಗಿ ನಾನು ಪರಿಶ್ರಮ ಪಡುವಂಥದ್ದು ನನ್ನ ಕನಸು ನನ್ನ ಕೈ ಹಿಡಿದಿದೆ ಅದೇ ರೀತಿ ನನ್ನ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಕೂಡ ಉಜ್ವಲವಾಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಸತತವಾದಂಥ ಪರಿಶ್ರಮವನ್ನು ಹಾಕುವ ಹಿನ್ನೆಲೆಯಲ್ಲಿ ಭಾಗಿ ಆಗುತ್ತೇನೆ